ನಾನೊಂದು ಹೆಡ್ಫೋನ್ ತಗೊಂಡಿದ್ದೆ ಅದು ಮೊದ್ಲು ತಗೊಳ್ಳುವಾಗ ಒಳ್ಳೆದಿತ್ತು ಒಂದು ಎರಡು ಮೂರು ದಿವಸ ಒಳ್ಳೆ ರೀತಿಯಲ್ಲಿ ಕೇಳ್ತಿತ್ತು ಮತ್ತೆ ಮತ್ತೆ ಅದ್ರದ್ದು ಸ್ಪೀಕರ್ ಸ್ವಲ್ಪ ಕಮ್ಮಿ ವಾಯ್ಸ್ ಕೇಳಿದಾಗೆ ಆಗ್ತಿತ್ತು ಅಂದರೆ ಒಂದು ಸೈಡಲ್ಲಿ ಕೇಳ್ತಿತ್ತು ಇನ್ನೊಂದು ಸ್ಪೀಕರಲ್ಲಿ ಕೇಳ್ತಿರ್ಲಿಲ್ಲ ಮತ್ತೇ ಸ್ವಲ್ಪ ದಿವಸ ಆದ ನಂತರ ಎರಡು ಸ್ಪೀಕರ್ ಸಹ ಒಂದು ಕಡಿಮೆ ವಾಯ್ಸಲ್ಲಿ ಆಗ್ತಿತ್ತು ಮತ್ತೆ ಹಾಗೆ ಕಮ್ಮಿ ಆಗ್ತಾ ಆಗ್ತಾ ಆಗ್ತಾ ಮತ್ತು ಅದ್ರದ್ದು ಬ್ಯಾಟ್ರಿ ಸಹ ಒಂದು ಲೋ ಆದಾಗೆ ಆಗಿ ಬ್ಯಾಟ್ರಿ ಸಹ ವೀಕ್ ಆಯಿತು ಇರುವಾಗ ಹೀಗೆ ನಾನು ಕೆಲ ಅದ್ರದ್ದು ಕಮ್ ತಗೊಂಡ ಅಂಗಡಿಗೆ ಹೋಗಿ ಕೇಳಿದೆ ಅವ್ರು ಹೇಳಿದ್ರು ನೀವು ಅದ್ರದ್ದು ಆಫೀಸಿಗೆ ಅವರದ್ದು ಕಂಪೆನಿ ಅವ್ರ ಆಫೀಸಿಗೆ ಫೋನ್ ಮಾಡಿ ಅಂತೇಳಿ ಹೇಳಿದ್ರು ನಾನು ಅದಕ್ಕೆ ಕಸ್ಟಮರ್ ಕೇರಿಗೆ ಸಹ ಫೋನ್ ಮಾಡಿದೆ ಅವರು ಇದಕ್ಕೆ ಯಾವುದೆ ರೀತಿಯಲ್ಲಿ ರೆಸ್ಪಾನ್ಸ್ ಸಹ ಕೊಡ್ಲಿ ಕೊಡ್ತಿರಲಿಲ್ಲ ಮೊದಲಿಗೆ ಒಳ್ಳೆ ರೀತಿಯಲ್ಲಿ ಹಾಗೆ ಮಾಡಿ ಹೀಗೆ ಮಾಡ್ತೇವೆಂತೇಳಿ ನಮಗೆ ತುಂಬಾ ಭರವಸೆ ಕೊಟ್ಟರು ಮತ್ತೆ ಲಾಶ್ಟ್ ಲಾಶ್ಟಿಗೆ ನಾವು ನಮ್ಮನ್ನು ತುಂಬ ನೆಗ್ನೆಟ್ ಮಾಡಿದರು ಹಾಗಿರುವಾಗ ಈ ಎಡ್ಫೋನ್ಗಳು ತಕೊಳ್ಳುವಾಗ ನಾವು ಸಹ ತುಂಬ ಜಾಗ್ರತೆ ಇಂದಿರಬೇಕು ಇವು ಎಲ್ಲ ನಮಗೆ ಇದರಲ್ಲಿ ಸ್ವಲ್ಪ ತುಂಬಾ ಅಂದರೆ ಏನು ಯೂಸ್ಫುಲ್ಲ್ ತಕ್ಕ ರೀತಿಯಲ್ಲಿ ಬರ್ತಿತಿರಲಿಲ್ಲ